ನಮ್ಮ ಬೀದರ್ಸಲ್ಲಿ ಒಂದು ರತ್ನಪುರ ಅಂತೇಳಿ ನಮ್ಮೂರದ ಅಲ್ಲಿಗೆ ಹೋಗಿದ್ದೆವು ಹೋಗುವಾಗ ನಾನು ಸುರಕ್ಷಿತವಾಗಿ ಹೋಗಿ ಅಲ್ಲೂರಿಗೆ ಮುಟ್ಟಿದೆ ಅಲ್ಮೂರಿಗೆ ಹೋಗಿ ಮುಟ್ಟಿ ಅಲ್ಲೆಲ್ಲ ಒಂದು ಪ್ರೋಗ್ರಾಮಿತ್ತು ಆ ಪ್ರೋಗ್ರಾಮಿನಲ್ಲೆಲ್ಲ ಛಂದ ಅಟೆಂಡಾಗಿ ಎಲ್ಲರು ಸೇರಿದ್ದೆವು ಎಲ್ಲರು ಸೇರಿ ಊಟೆಲ್ಲ ಮಾಡಿಕೊಂಡೆವು ಊಟೆಲ್ಲ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಹೊಲಕ್ಕೆ ಹೋದೆವು ಹೊಲಕ್ಕೋಗಿ ಎಲ್ಲರು ಬಂದೆವು ಅಲ್ಲಿ ಹೊಲ ಎಲ್ಲ ನೋಡಿಕೊಂಡೆವು ಮತ್ತು ಹೊಲಯೆಲ್ಲ ನೋಡ್ಕೊಂಡ ನಂತರ ಮನೆಗ್ ಬಂದು ಮತ್ತು ಎಲ್ಲರು ಮಾತಾಡಿ ಸ್ವಲ್ಪ ಕುಂತು ಎಲ್ಲರು ಮಾತಾಡಿದೇವು ಎಲ್ಲರು ಕಷ್ಟ ಸುಖಗಳೆಲ್ಲ ಹಂಚಿಕೊಂಡೆವು ಹಂಚ್ಕೊಂಡು ನಂತರ ಮತ್ತು ರಾತ್ರಿ ಸಮಯದಲ್ಲಿ ಏನು ಮಾಡಿದೆವು ನಮ್ಮ ಬೀದರಕ್ ಬರಬೇಕಲ್ಲ ಬೀದರಕ್ ಬರುವಾಗ ನಡ್ಕೊಂಡು ಬರಲಕ್ಕಲ್ಲಿ ಯಾವ್ದು ಬಿ ಗಾಡಿಯಲ್ಲಿ ಬರ್ಬೇಕಂದ್ರ ಯಾವ ಬಿ ವಾಹನಗಳು ಇದ್ದಿಲ್ಲ ಇರಲಿಲ್ಲ ಹೋಗಲತ್ರಂತು ಹೋಗಿದ್ದೆವು ಆದ್ರ ರಾತ್ರಿ ಬರಲತ್ರಿ ಯಾವ್ದು ಬಿ ಇದ್ದಿಲ್ಲ ಹೆಂಗೆ ಮಾಡಬೇಕಪ್ಪ ಅಂತೇಳಿ ಯೋಚನೆ ಬಂತು ನಮ್ಗೆ ಯೋಚನೆ ಬಂದು ಇಲ್ಲಿ ಊರಿಗೊಂದು ಆಟೋ ಇಲ್ಲ ಒಂದು ಬಸ್ ಇಲ್ಲ ಹೆಂಗೆ ಮಾಡಬೇಕಪ್ಪ ಅಂತೇಳಿ ಚಿಂತೆ ಆಗಿತ್ತು ನಮ್ಗೆ ಚಿಂತೆ ಆಗುವಾಗ ಅಲ್ಲೋಬ್ರು ಹೇಳಿದರು ನೋಡಮ್ಮ ಈ ರಾತ್ರಿಗೆ ಇಷ್ಟು ಜನಯೆಲ್ಲ ಹೆಂಗೆ ಹೋಯ್ತಿರಿ ನೀವು ಊರಿಗೆ ಹೋಗಬೇಕಾದ್ರ ಈಗ ಬೀದರ್ ತಲ್ಪಬೇಕಾರೆ ಮತ್ತು ಈಗ ಒಂದು ಗಂಟ್ಯರ ಬೇಕಾಗ್ತದ ನಿಮಗ ಹೆಂಗೆ ಹೋಯ್ತಿರಿ ಆಟೋ ಇಲ್ಲ ಏನಿಲ್ಲ ಅಂತಲತ್ರು ನಮಗೆ ಬಿ ಚಿಂತೆ ಐತೀಗ ಚಿಂತೆ ಆಗಿ ಹ್ಯಾಂಗೆ ಮಾಡಬೇಕ್ಕೀಗ ರಾತ್ರಿಯಲ್ಲಂತೂ ಇರ್ಲಕ್ಕ ಬರಲ್ಲ ನಮಗೆ ಈಗ ಬೀದರ್ಗ ಬರಬೇಕಾಯ್ತದಲ್ಲ ಹೆಂಗೆ ಬರಬೇಕು ಅಂತ ಯೋಚನೆ ಮಾಡ್ಲತ್ತಿದ್ದೆವು ಯೋಚನೆ ಮಾಡುವಾಗ ಅಲ್ಲೊಂದು ಹುಡುಗ ಗೊತ್ತಿದ್ದೆನವನೆ ಅವ ನಮ್ಮಅಕ್ಕನ್ ಮಗನೇ ಅವಂದನು ನಿಮ್ಮೆಲ್ಲರಿಗೆ ನಾನು ಒಯ್ದು ಬೀದರ್ಕ ಕಾರಲ್ಲೇ ಬಿಡ್ತೆ ಅಂತೇಳಿ ಹೇಳಿದನು ಆಯ್ತಪ್ಪ ಹೋಗರಿ ಬಿಡು ಒಳ್ಳೆದೇ ಆಯಿತು ಅಂತೇಳಿ ಏನು ಮಾಡಿದೆವು ಕಾರಲ್ಲಿ ಎಲ್ಲರು ಕುಂತೆವು ಕಾರಲ್ಲಿ ಕುಂತು ಬರುವಾಗ ಆ ಹುಡುಗ ಅದರಲ್ಲಿ ಸಿಕ್ಕನು ಎ ಸಿ ಇತ್ತು ಎ ಸಿ ನಮ್ಗೆ ಆಗಿ ಬರಲ್ಲ ಹೆಂಗೆ ಮಾಡಬೇಕು ಊಟ ಮಾಡಿ ಊಟ ಮಾಡಿ ಕುಂತಿದ್ದೇವಲ್ಲಿ ಹೊಟ್ಟೆಗನ್ನ ಅದ ಕಾರಲ್ಲಿ ಕುಂತೆವು ಎ ಸಿ ಅಂದರು ಅಷ್ಟು ಭಯಂಕರ ಎ ಸಿ ಇಟ್ಟನು ನಮಗೆ ಅದು ಬಂದ್ ಮಾಡಲ್ಲಕ ಬಿ ನಮ್ಗೆ ಹೇಳಕ್ಕ ಬರಲ್ದು ಯಾಕಂದರೆ ಅವ್ನ ಕಾರ್ನಾಗೆ ಹೊಂಟಿದ್ದೇವು ಅವನಿಗೆ ಎ ಸಿ ಬೇಕೇನೋ ನಮಗೆ ಎ ಸಿ ಬ್ಯಾಡದು ಅವ ಎ ಸಿ ಫುಲ್ಲು ಇಟ್ಟನು ತಣ್ಣಗೆ ತಣ್ಣಗೆ ತಣ್ಣಗೆ ಇಟ್ಟನು ಅವ್ನಿಗೆ ಬಂದ್ ಮಾಡ್ಲರ ಬರ್ಲ ಹೊಂಟದ ನಮಗೆ ಹೆಂಗೆ ಮಾಡಬೇಕ್ಯವ್ವ ಅಂತೇಳಿ ನನಗ ತ್ಯಲಿ ನೋವು ಶುರು ಆಯ್ತು ನನಗ ತ್ಯಲಿ ನೋವು ಶುರು ಆಯಿತು ಭಾಳ ಭಯಂಕರನೆ ಯಸಿಲತ್ತು ಮತ್ತು ಸ್ವಲ್ಪ ಮುಂದಕತ್ತ ಬರಟ್ಟಿಕೆ ಹೊಟ್ಟೆಕ್ಕ ನನಗ ಕಸಿವಿಸಿ ಕಸಿವಿಸಿ ಕಸಿವಿಸಿ ಆಗ್ಲತ್ತು ಯಮ್ಮಾ ಈಗ ಉಂಡಿಂದೆಲ್ಲ ನನಗ ವಾಮಿಟ್ ಆಯ್ತದೇನೋ ಹೆಂಗೆ ಮಾಡಲಿ ಅಂತ ಚಿಂತೆ ಆಗ್ಲತ್ತ ನನಗೆ ದೇವರೆ ಬೇಗ ಬರ್ಬೇಕು ಬೀದರ್ ಬೇಗ ಬರ್ಬೇಕು ನಾ ಹೆಂಗೆ ಮಾಡಲಿ ಈಗ ಕಿಟಕಿ ಕಡೆ ಕೂಂತಿದ್ದೆ ಆದರೆ ಎಲ್ಲಾ ಪ್ಯಾಕ್ ಮಾಡಾಕ್ಯಾನ ಒಂದು ಬಿ ತೆಗೆದಿಲ್ಲ ಹೆಂಗೆ ಮಾಡಲಿ ನನಗ ತೋಲ್ ತೋಲ್ ತೋಲ್ ತೋಲ್ ಟೆನ್ಷನ್ ಆಯಿತು ಟೆನ್ಷನ್ ಆಯಿತು ನಂಬಲ್ಲೊಂದದು ಶ್ಟುವಾಲಿತ್ತು ಹಚ್ಕೊಂದ ಚಳಿ ಹೋಗಲಂತೇಳಿ ಶ್ಟುವಾಲು ಛಂದಾಗಿ ಹೊಚ್ಕೊಂತು ಕಿವಿ ಮುಚ್ಕೊಂದ ಮೂಗು ಮುಚ್ಕೊಂದ ಎಲ್ಲ ಮುಚ್ಕೊಂದ ಮುಚ್ಕೊಂದ್ರ ಬಿ ಮತ್ತದು ಎ ಸಿ ಅಂದರ ರಾತ್ರಿ ಟೈಮ್ನಾಗ ಭಾಳ ಬರ್ತದದು ಭಯಂಕರ ಎ ಸಿ ಅದು ಹೊಟ್ಯಾಗ ಢೊಳಸ್ಲ ಢೊಳಸ್ಲತಿ ವಾಮಿಟ್ ಆಯ್ತದೇನೋ ಅಂತಪ್ಲೆನೇ ಆಗಲ್ಲದು ಗಟ್ಟಿ ಹಿಡುಕೊಂದಿದಿ ಯಾರು ಸರಿ ಒಂದು ಮಾತಾಡಿಲ್ಲ ಹಂಗೆ ಕುಂತಿದ್ದಿ ಎಲ್ಲರು ಮಾತಾಡ್ಲತ್ತರ ನನಗೆ ಮಾತಾಡಿಸ್ಲತ್ತರ ನಾ ಮಾತಾಡಲಿಕ್ಕೆ ತಯಾರಿಲ್ಲ ನನಗೆ ಫಸ್ಟ್ ತಕ್ಲೀಫ್ ಆಗ್ಲತ್ತದ ನನಗೆ ಬೀದರ್ ಯಾಗ್ ಬರ್ತದೇನೋ ಯಾಗ್ ಕೆಳಗ ಇಳಿತಿದೇನೋ ಕಾರ್ನ್ಯಾಗಿಂದು ಅಂತೇಳಿ ನನಗೆ ತೆಲ್ಯಾಗ ಅದೊಂದೆ ತೆಲ್ಯಾಗ ನನಗೆ ಆಯಿತು ಅಪ್ಪ ಅವ ನಮ್ಮ ಮತ್ತು ಕಾರ್ ಹೆಂಗೆ ನಡಸ್ಲತ್ತನ ಫಾಸ್ಟ್ ಫಾಸ್ಟ್ ಫಾಸ್ಟ್ ನಡಸ್ಲತ್ತನ ಅವ ಕಾರ್ ಹೆಂಗೆಂಗೆ ನಡಸ್ಲತ್ತನ ಹಂಗೆಂಗೆ ನನಗೆ ತಕ್ಲೀಫ್ ಆಗ್ಲತ್ತದ ಒನ್ ಸ್ವಲ್ಪ ಕಿಟಕಿ ತೆಗೆದಿದ್ದೀರ ಸಮಸ್ಯೆ ಇರ್ತಿದ್ದಿಲ್ಲ ಆದರೆ ಕಿಟಕಿ ಎಲ್ಲ ಮುಚ್ಚಿ ಬಿಟ್ಟಾನ ಅದಕ್ಕ ನನಗೆ ಸಮಸ್ಯೆ ಭಾಳ ಆಯಿತು ಓ ಆಯ್ತಪ್ಪ ಇನ್ನು ಬೀದರ್ ಬಂತು ಆಯಿತು ಬಂದೇವು ಅಲ್ಲಿಗೆ ಇಲ್ತನ ಬಂದೇವು ಚರ್ಚಿನ ತನಕ ಬಂದೆವು ಚರ್ಚಿಲಿಂದ ಆ ಕಡ ಹೋಗ್ಲತ್ತನ ನಾವು ಹೋಗ್ತೆವಪ್ಪ ಇಲ್ಲೇ ಇಳಿಸು ನಮ್ಗಂತಂದ್ರ ಅಯ್ ಹಂಗ ಹೆಂಗೆ ಆಗ್ತದ ನಾ ಮನೆ ತನಕ ಬಿಡ್ತೆ ಅಂತೇಳಿ ಮನೆಗ್ ಬಿ ತಂದನು ತಂದನು ತಂದನು ಫಾಸ್ಟ್ ತಂದನು ಫಾಸ್ಟ್ ತರ್ತಿಕ್ಲಿ ನಮ್ಮ ಮನಿ ಮುಂದೆ ನಿಂದಿರ್ಸದನು ನಿಂದಿರಿಸ್ಲಿಕ್ಕಿ ಏನು ಮಾಡ್ದನು ಆಯ್ತಿನ್ನ ಕಿಟಕಿ ತೆಗಿಯಪ್ಪ ಬೇಗ ಅಂದ ನಾ ಏಗ ಬೇಗ ಕಿಟಕಿ ಯ್ಯಾಗ ತೆಗೆದನೋ ನಾ ಕೆಳಗ ಯ್ಯಾಗ ಇಳ್ದಿದನೋ ಗೊತ್ತೇ ಆಗಿಲ್ಲ ನನ್ಗೆ ಭಾಳ ಕಷ್ಟ ಆಗ್ಯದ ನನಗೆ ಅದೊಂದು ಭಾಳ ಸಮಸ್ಯೆ ಆಗ್ಯೈತ ನೋಡು ನನಗ